ಹಲೋ ಹಾಂ ಹೇಳ್ರಲ ಹಾಂ ಹೇರ್ಲಾ ಕುವೆಂಪು ಅವ್ರ್ದಾ ರೀ ಕುವೆಂಪು ಅವ್ರ್ದು ಇಲ್ಲ ರೀ ಸರ್ರ ಸ್ಟಾಕ್ ಇಲ್ಲ ರೀ ಹೌದು ರೀ ಅದು ಜ್ಞಾನಪೀಠ ಪ್ರಶಸ್ತಿ ಪಡ್ದೋರ್ ಅವ್ರು ಇಲ್ಲ ರೀ ಸರ್ರ ಮತ್ತೆ ಬೇರೆದೋರ್ ಇದಾರ್ ನಮ್ಮ ಶಿವರಾಮ್ ಕಾರಂತ ಆಗಿರ್ಬೋದು ದ ರಾ ಬೇಂದ್ರೆ ಆಗಿರು ಈ ರೀತಿ ಇದಾರ್ ಸರ್ರ

ಕುವೆಂಪು ಅವ್ರ್ದು ರೀ ಈಗ ಇಲ್ಲ ರೀ ನಿಮ್ಗೆ ಒಂದು ಎರಡು ಮೂರು ದಿವ್ಸ ಬಿಟ್ಟು ಸ್ಟಾಕ್ ಬರೋಣ ತಂದು ತರ್ಸ್ಕೊಡ್ತೀನ್ ಸರ್ ಆಯ್ತು ಆಯ್ತು ನೋಡ್ತೇವೆ ಸರ್ ಮತ್ತೆ ಅದ್ರಾಗೆ ಇದ್ದಾವೆ ನೋಡಿ ಸರ್ರ ಅವ್ರಿಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಏನು ಪಡ್ದಾರಲ್ಲ ಅವೂ ಇದ್ದಾವೆ ನೋಡಿ ಸರ್ ಬೇಕಾದ್ರೆ

ಆಯ್ತು ಆಯ್ತು ತರ್ಸ್ಕೊಡ್ತ್ನಿ ತೊಗೊಳ್ಳಿರಿ ಒಂದು ಎರಡು ದಿನ ಬಿಟ್ಟು ಕಾಲ್ ಮಾಡಿರಿ ಸರ್ರ ತರ್ಸ್ಕೊಡ್ತೀನ್ ಸರ್